ಮಕ್ಕಳು ಚಿತ್ರ ಬಿಡಿಸ ಚಿತ್ರ ಬಿಡಿಸುವುದು ಅಥವಾ ಬಣ್ಣ ತುಂಬುವಂತಹ ಒಂದು ಕಲೆಗಾರಿಕೆ ಇರಬೇಕಾದ್ರೆ ಮಕ್ಕಳಿಗೆ ಕನಿಷ್ಠ ಒಂದು ಹತ್ತನೇ ವರ್ಷದಿಂದ ಅವರು ಒಂದು ಹೇಗೆ ಬಣ್ಣವನ್ನು ಒಂದು ಚಿತ್ರಕ್ಕೆ ಹೇಗೆ ಬಣ್ಣವನ್ನು ತುಂಬಿದರೆ ಆ ಚಿತ್ರವು ಒಂದು ಚಂದ ಕಾಣಿಸುತ್ತದೆ ಎಂದು ಆ ಮಕ್ಕಳಿಗೆ ಒಂದು ತಿಳುವಳಿಕೆ ಬರುವುದು ಅಂದರೆ ಅದು ಹತ್ತನೇ ವಯಸ್ಸಿನಲ್ಲಿ ಹತ್ತು ವರ್ಷ ಹತ್ತು ವರ್ಷವಾದ ಮಕ್ಕಳಿಗೆ ಅದರ ಒಂದು ಸ್ವಲ್ಪ ಜ್ಞಾನ ಮನವರಿಕೆ ಒಂದು ಪ್ರಾರಂಭ ಆಗುತ್ತದೆ ಇದರಿಂದ ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಒಂದು ಚಿತ್ರಣವನ್ನು ಬಿಡಿಸಬೇಕು ಒಂದು ಪ್ರಕೃತಿಯ ಚಿತ್ರ ಚಿತ್ರವಾಗಲಿ ಒಂದು ಒಂದು ನಮ್ಮ ಒಂದು ದೇವರ ಚಿತ್ರವಾಗಲಿ ಅದನ್ನು ಬಿಡಿಸುವ ಒಂದು ಕಲೆ ಅವರಲ್ಲಿ ತಾನಾಗಿಯೇ ಒಂದು ತಾನಾಗಿಯೇ ಒಂದು ಆ ಚಿತ್ರವನ್ನು ಬಿಡಿಸುವ ಬಗ್ಗೆ ಅವರಲ್ಲಿ ಮನವರಿಕೆ ಆಗುವುದೆಂದರೆ ಅದು ಹತ್ತು ವರ್ಷದ ಮಕ್ಕಳಲ್ಲಿ ನಾವು ನೋಡಬಹುದು ಇದರಿಂದ ಅವರ ಒಂದು ತಿಳಿ ಅವರ ಒಂದು ಒಂದು ಮನವರಿಕೆ ಜ್ಞಾನ ಅವರು ಈ ಪ್ರಕೃತಿ ಹೇಗಿದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಹೇಗಿದೆ ಎಂದು ಅವರಿಗೆ ಸ್ವಲ್ಪ ಸ್ವಲ್ಪ ತಿಳಿದು ಬರುತ್ತಿರುತ್ತದೆ ಆದ್ದರಿಂದ ಅವರು ಹತ್ತನೇ ವಯಸ್ಸಿನ ಮಕ್ಕಳಲ್ಲಿ ಈ ಒಂದು ಬಣ್ಣ ತುಂಬುವ ಕಲೆ ಅಥವಾ ಚಿತ್ರ ಬಿಡಿಸುವ ಕಲೆಯನ್ನು ಪ್ರಾರಂಭಿಸಬಹುದು